ಈ ಅಡುಗೆ ಮನೆಯಲ್ಲಿರತಕ್ಕಂಥ ಈ ಎಲ್ ಪಿ ಜಿ ಸಿಲಿಂಡರ್ ಏನಿದೆ ಅದನ್ನು ಭಾಳ ಸುರಕ್ಷತೆಯಿಂದ ನೋಡಿಕೊಂಡು ಅಡುಗೆನ ಮಾಡತಕ್ಕಂಥದ್ದು ನಮ್ಮ ಈ ದಿನನಿತ್ಯ ಜೀವನದಲ್ಲಿ ಅಳ್ವಡ್ಸ್ಕಂತ ಇರ್ತಕ್ಕಂಥದ್ದು ಇರ್ತದೆ ಅಳ್ವಳ್ಕೆಯಲ್ ಇರತಕ್ಕಂಥ ಒಂದು ಮಾಧ್ಯಮ ಅಂತಲೂ ಹೇಳ್ಬೋದು ಎಲ್ ಪಿ ಜಿ ಈ ಎಲ್ ಪಿ ಜಿ ಅನ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಅಡುಗೆ ಮನೆಯಲ್ಲಿ ಈ ನಮ್ಮ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ತಯಾರಿಸಲು ಬಳಸತಕ್ಕಂಥ ಒಂದು ಇಂಧನ ಆಗಿರ್ಬೋದು ಇದರಿಂದ ನಮಗೆ ಅನುಕೂಲವಿದೆ ಅನನುಕೂಲವೂ ಇದೆ ಈ ಎಲ್ ಪಿ ಜಿ ಇಂಧನ ಅಂದು ಹೇಳತಕ್ಕಂಥದ್ದು ಏನು ಕೇಳಿದರೆ ಈ ನಾವು ಅಡುಗೆಯನ್ನು ಮಾಡುವಾಗ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸ್ಬೇಕು ಅದನ್ನು ಈ ಎಲ್ ಪಿ ಜಿಯನ್ನು ಅಳವಡಿಕೆ ಮಾಡುವಾಗ ಇರ್ತಕ್ಕಂಥ ಇಂಧನವನ್ನು ಸರಿಯಾಗಿ ಜೋಡಣೆ ಮಾಡ್ತಕ್ಕಂಥದ್ದಿರಬೇಕು ಈ ಭಾಳ ರೀತಿಯ ಭಾಳ ರೀತಿಯಾಗಿ ಈ ತೊಂದರೆಯನ್ನ ಅನ್ಬವ್ಸ್ಬೋದು ನಾವು ಒಂದು ಸಣ್ಣ ತಪ್ಪಿನಿಂದ ಒಂದು ಸಣ್ಣ ತಪ್ಪಿನ ಪರಿಣಾಮದಿಂದಾಗಿ ಇಡೀ ಒಂದು ಈ ಎಲ್ ಪಿ ಜಿ ಸ್ಫೋಟ ಅಂದು ಹೇಳ್ತಕ್ಕಂಥದನ್ನು ನಾವು ಕೇಳಿದ್ದೇವೆ ಹಲವಾರು ಕಡೆಗೆ ಆದಂತಹದ್ದು ಇದೆ ಉದ ಉದಾಹರಣೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬರ್ಗೆ ಅನ್ತಕ್ಕಂಥ ಒಂದು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದ್ದನ್ನು ನಾವು ನೋಡಿರ್ಬೋದು ಅದು ಆದ ಕಾರಣ ಎಲ್ ಪಿ ಜಿ ಸಿಲಿಂಡರನ್ನ ಬಳಸುವಾಗ ಸುರಕ್ಷತೆಯನ್ನು ವಹಿಸ್ಬೇಕಂತ ಹೇಳ್ತಾ ಇದ್ದೇನೆ